ರೇಡಿಯೋ ಸ್ಟೇಷ್ನಲ್ಲಿ ನಂಗೆ ಎಫ್ ಎಮ್ ಕಾರ್ಯಕ್ರಮಗಳಲ್ಲಿ ಬರುವಂಥದ್ದು ಯಾವುದು ಅಷ್ಟು ನಾನು ಕೇಳಿಲ್ಲ ಅದ್ರ ಬಗ್ಗೆ ನನಗ್ ಗೊತ್ತಿಲ್ಲ ಮತ್ತು ನನಗೆ ಟಿ ವಿಯಲ್ಲಿ ಬರೋ ಕಾರ್ಯಕ್ರಮಗಳು ಅಂದರೆ ತುಂಬ ಇಷ್ಟ ಅದರಲ್ಲೂ ನಂಗೆ ಮೂವೀಸ್ ಇಷ್ಟ ಮತ್ತು ಇದು ಡ್ಯಾನ್ಸ್ ಪ್ರೋಗ್ರಾಮು ಹಾಡು ಮತ್ತು ಮಕ್ಳುದು ಡ್ರಾಮಾ ಜೂನಿಯರ್ಸ್ ಆಗಿರ್ಬೌದು ಪ್ರತಿಯೊಂದು ನನಗೆ ತುಂಬಾ ಇಷ್ಟ ಅದರಲ್ಲಿ ಪುನೀತ್ ರಾಜಕುಮಾರ್ ಮಾಡಿಕೊಂಡಂತಹ ಕನ್ನಡದ ಕೋಟ್ಯಾಧಿಪತಿ ನಂಗೆ ತುಂಬ ಇಷ್ಟ ಏಕೆ ಅಂತಂದರೆ ಇದರಲ್ಲಿ ಫ್ಯಾಮಿಲಿ ಫುಲ್ ಕೂತ್ಕೊಂಡು ನೋಡುವಂಥದ್ದಾಗಿರುತ್ತೆ ಫ್ಯಾಮಿಲಿಯಲ್ಲಿ ನಿಮಗೆ ಎಷ್ಟೋ ಪ್ರಶ್ನೆಗಳಿಗೆ ನಮಗೆ ಆನ್ಸರೇ ಗೊತ್ತಿರಲ್ಲ ಅಲ್ಲಿ ಆ ಥರ ಪ್ರಶ್ನೆಗಳ್ನ ಅವರು ಕ್ವಷನ್ಗಳ್ನ ಅವರು ತೆಗೆದಿರ್ತಾರೆ ಅಲ್ಲಿ ಮುಂದುಗಡೆ ಆ ಸೀಟಲ್ಲಿ ಕೂತಿರುವವ್ರಿಗೆ ಎಷ್ಟು ಟೆಂಗ್ಷನ್ ಇರುತ್ತೆ ಅನ್ನೋದನ್ನ ನಾವು ಮನೇಲಿ ಅದನ್ನು ನೋಡ್ಬೌದಾಗಿದ್ದು ಇದು ಸರಿ ಇದು ತಪ್ಪು ಅನ್ನೋ ಜಡ್ಜ್ಮೆಂಟ್ನ ನಾವು ಇಲ್ಲಿ ಕೊಡ್ಬೌದು ಅದನ್ನ ನಾವು ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಆಗೋಲ್ಲ ಅದು ನಂಗೆ ತುಂಬಾ ಇಷ್ಟ ಯಾಕೆಂದ್ರೆ ಎಷ್ಟೋ ಸಲ ಬಂದು ಅದರಲ್ಲಿ ಬರುವ ಕನ್ನಡದ ಕೋಟ್ಯಾಧಿಪತಿಯಲ್ಲಿ ಬರೋರು ಎಷ್ಟೋ ಬಡವ ಮಕ್ಳು ಬಂದಿರ್ತಾರೆ ಅವರು ಗೆದ್ಕೊಂಡು ಹೋದಾಗ ನಾವೇ ಎಷ್ಟೋ ಗೆದ್ಕೊಂಡು ಬಂತು ಅನ್ನೋ ಅಂತ ಒಂದು ಖುಷಿ ಆಗುತ್ತೆ ಆ ಥರದ್ದು ನಂಗೆ ತುಂಬಾ ಇಷ್ಟ ಆಗ್ತಿತ್ತು ಮತ್ತು ಒಂದು ನನಗೆ ಯಾವಾಗಲೂ ಟಿ ವೀ ಶೋ ಒಳಗಡೆ ಈ ನಾವು ಹೋಗಬೇಕು ಅಂತಂದರೆ ಏನು ಇರುತ್ತಪ್ಪಾ ಹೇಗೆ ಇರುತ್ತೇ ಪ್ರೊಸಿಜರು ಅದು ನನಗೆ ಒಂದು ಕುತೂಹಲ ಇತ್ತು ಟಿ ವಿ ನೋಡುವಾಗ ನಾವು ಈ ನಾವು ಹೇಗೆ ನಾವು ಟಿ ವಿಯಲ್ಲಿ ಬಂದರೆ ನಾವು ಯಾವ ಥರ ಇರ್ತೀವಿ ಅನ್ನೋದು ನನಗೆ ಒಂದು ಕುತೂಹಲ ಕುತೂಹಲಕಾರಿ ಇತ್ತು ಮತ್ತು ನನಗೆ ಪುನೀತ್ ರಾಜಕುಮಾರ್ ಅವರು ಮಾಡುವಂಥ ಎಲ್ಲ ಫ್ಯಾಮಿಲಿ ಮೂವಿಗಳು ನಂಗೆ ತುಂಬಾ ಇಷ್ಟ ಆಗ್ತಿತ್ತು ಅದನ್ನು ಫ್ಯಾಮಿಲಿ ಕೂತ್ಕೊಂಡು ಎಲ್ರು ನಾವು ನೋಡೋವಂಥದ್ ಆಗಿರುತಿತ್ತು ಮತ್ತು ಇವಾಗ ನಾವು ನೋಡೋವಂಥದ್ದು ಅಂತಂದರೆ ನಾವು ಮಜಾ ಭಾರತ ಮಜಾ ಟಾಕೀಸ್ ಈ ಥರದನ್ ನೋಡ್ಬೌದು ಅದರಲ್ಲಿ ಎಷ್ಟು ಎಲ್ಲರು ನಾವು ಎಷ್ಟೇ ಕೆಲಸದಿಂದ ನಾವು ಎಷ್ಟೇ ಬ್ಯುಸಿಯಾಗಿ ಬಂದರೂ ನಾವು ಫ್ಯಾಮಿಲಿ ಪುಲ್ ಬಂದ್ರೂ ಐದು ಹತ್ತು ನಿಮಿಷ ಅದನ್ನು ನೋಡಿದ್ರೂ ಎಷ್ಟು ನಮಿಗೆ ಮನ್ಸಿಗೆ ಸಮಾಧಾನ ನಾವು ಅವರು ಅವ್ರಿಗೆ ಎಷ್ಟೇ ನೋವು ಇರ್ಬೌದು ಟಿ ವಿಯಾ ಅದರಲ್ಲಿ ನಟಿಸ್ತಿರೋರಿಗೆ ಎಷ್ಟೇ ನೋವು ಇರ್ಬೌದು ಆದರೆ ಅದನ್ನು ಅವರು ಬೇರೆಯವರಿಗೆ ಖುಷಿ ಮೂಲಕ ಅವರು ತೋರಿಸಿದಾರೆ ನಾವು ಅವರಿಂದ ನಾವು ನಮ್ಮ ಮುಖದಲ್ಲಿ ನಾವು ಮಂದಹಾಸನ ನಾವು ಕಂಡುಕೊಳ್ತಾ ಇದೀವಿ ಇದರಿಂದ ನಾವು ಎಷ್ಟೂ ನಾವು ಕಲಿಯ ಖುಷಿಯಾಗ್ ಇದೀವಿ ಅಂತ ನಾವು ನೋಡ್ಬೌದು ಹೆಚ್ಚಾಗಿ ಕೂಡ ನಾವೂ ಇವಾಗ ಹಾಡುಗಳು ಜೀ ಕನ್ನಡದಲ್ಲಿ ಸರಿಗಮಪ ಈ ಥರದ್ ನಾವು ನೋಡಿದಾಗ ಅನಿಸುತ್ತೆ ನಮ್ಮ ನಮ್ಮ ಕುಟುಂಬದಿಂದ ಕೂಡ ಯಾರಾದರೂ ಹೋಗ್ಬೋದು ಅಥ್ವ ನಮ್ಮ ಹಳ್ಳಿ ಇಂದ ಯಾರಾದರೂ ಹೋದಾಗಲು ನಮಗೆ ಅಷ್ಟೇ ಖುಷಿ ಆಗುತ್ತೆ ಇವಾಗ ಅದರಲ್ಲೇ ನೋಡ್ಕೊಂಡು ಎಷ್ಟೋ ಜನ ಇವಾಗ ಫೋನಲ್ಲಿ ಕೂಡ ಅದೇ ಥರಹದ ಒನ್ ಒಂದು ಚಟುವಟಿಕೆಗಳನ್ನ ಇವಾಗ ಆ್ಯಪ್ಗಳ ಮೂಲಕ ಅವರು ಹಾಡಿಕೊಂಡು ಎಷ್ಟೋ ಮಕ್ಳುಗಳು ಮುಂದೆ ಬಂದಿದನ್ನ ನಾವು ನೋಡ್ಬೌದು ಟಿ ವಿ ಫೋನಲ್ಲಿ ಇಂದ ಬೆಳೆದು ಟಿ ವಿಗ್ ಬರ್ಲಿಕ್ಕೆ ಕೂಡ ನಾವು ಬಂದಿರೋದನ್ನು ನೋಡ್ಬೌದು ಹಾಗೇ ನನಗೂ ಒಂದು ಆಸೆ ಇತ್ತು ನಾನು ಕೂಡ ಟಿ ವಿಯಲ್ಲಿ ಬರ್ಬೌದು ಬರಬೇಕು ಅನ್ನೋದು ಆ ಇದರಲ್ಲಿ ನನಗೆ ಒಂದು ಅವಕಾಶ ಮಾಡಿಕೊಟ್ಟಂಥ ಒಂದು ಚಾನೆಲ್ ಅಂತಂದರೆ ಸುವರ್ಣ ಸುವರ್ಣದಲ್ಲಿ ನನಗೆ ಸುವರ್ಣ ಸೂಪರ್ ಸ್ಟಾರ್ ಅನ್ನೋ ಒಂದು ಪ್ರೋಗ್ರಾಮಿಗೆ ಹೋಗಿ ಅಲ್ಲಿ ಟಿ ವೀಲಿ ನಾವು ಬ್ ಎಷ್ಟು ನಾವು ಕಾಣ್ತೀವಿ ಅದ್ರ ಹಿಂದೆ ಅದ್ರ ಇರೋ ಎಷ್ಟು ಕಷ್ಟಗಳ್ನ ನಾವು ನೋಡ್ಬೌದು ಅನ್ನೋ ಒಂದು ಕಾರ್ಯಕ್ರಮ ಸುವರ್ಣ ಸೂಪರ್ ಸ್ಟಾರ್ ಅನ್ನೋ ಒಂದು ಪ್ರೋಗ್ರಾಮ್ ನನಗೆ ತುಂಬಾ ಇಷ್ಟ ಆಯಿತು ಅದರಿಂದ ನಾವು ಟಿ ವೀಲಿ ಬಂದಾಗ ನಮ್ಮ

ಹಾಗಾಗಿ ನನಗೆ ಟಿ ವಿ ಪ್ರೋಗ್ರಾಮ್ಗಳು ಅಂತಂದರೆ ತುಂಬ ಇಷ್ಟ ಅದ್ರಲ್ಲಿ ಕೆಲಸ ಮಾಡುವಂಥ ಎಲ್ಲರೂ ಅವ್ರ ಹಿಂದೆ ಇರುವಂಥ ಕಷ್ಟಗಳು ಶ್ರಮಗಳ್ನ ನಾನು ನೋಡಿದೀನಿ ಹಾಗಾಗಿ ನಂಗೆ ಟಿ ವಿ ಚಾನೆಲ್ ನೋಡೋದಂದರೆ ತುಂಬಾ ಇಷ್ಟ